ಹಲೋ ಹಲೋ ಕಂಡಕ್ಟ್ರ ನಾವು ಧಾರವಾಡಕ್ಕೆ ಹೋಗ್ಬೇಕಿತ್ತು ರಿ ಈಗ ರಿ ಧಾರವಾಡಕ್ಕೆ ಬರಬೇಕಾಗಿತ್ರಿ ಬಸ್ ಎಷ್ಟು ಗಂಟೆಗೆ ಐತ್ರಿ

ನಾವು ಧಾರವಾಡ್ದಿಂದ ಎತ್ತ ಬರ್ಬೇಕು ರಿ ಎಲ್ಲಿ ಇನ್ವೋರ್ಸಿಟಿ ಬಸ್ಸಿಗೆ ಬರ್ಬೇಕು ರಿ

ಆರಕ್ಕೆ ರಿ ಎಷ್ಟು ನಿಮಿಷ ಅಲ್ಲಿ ನಿಲ್ಲಿಸ್ತೀರಿ ಇಲ್ಲಿ ಕಾಲೇಜಿನ್ಯಾಗ ಎಷ್ಟು ಗಂಟೆಗ್ರಿ ಹೌದು ರಿ ಮತ್ತು ಅದನ್ನು ಬಿಟ್ರೆ ಎಷ್ಟು ಗಂಟೆ ಟಿಕೆಟ್ ಎಷ್ಟು ರಿ ಟಿಗಿಟ ಹನ್ನೆರಡು ಐತ್ರಿ ನಾವು ಒಂದು ಎಂಟು ಹತ್ತು ಜನ ಇದ್ವಿ ರಿ

ಬರ್ತೀರಿ

ಮತ್ತೇ ಏನಿಲ್ಲ ನೋಡ್ರಿ ಹಂಗಾರೆ ಈಗ ಹೊಸ ಬಸ್ ಸ್ಟ್ಯಾಂಡಿಂದ ಮುಂದೆ ಅದು ಹೋಗೋದು ಏನ್ರಿ ಬಸ್ ಅದು ಹಾಂ ಎ ಸಿ ಬಿಟ್ಟು ಏನೇನು ಬರ್ತದೆ ರಿ ಬಸ್ ಅದು

ಸೀಟ್ ಸಿಗ್ತಾವೇನ್ರಿ ಮತ್ತೆ ಯಾಕೆ ಅಂದೆ ಈಗ ಈ ಫ್ರೀ ಮಾಡಿಂದ ಭಾಳ ಗದ್ದಲ ಇರ್ತದೆ ಅಲ್ರಿ ಹಾಂ ಹಾನ್ ಸರ್